ಕರ್ನಾಟಕ ರಾಜ್ಯದಾಗ ಗದಗ ಜಿಲ್ಲೆ ಅಂತ ಒಂದು ಊರು ಐತ್ರಿ ಅಲ್ಲಿ ನೋಡಿರಿ ಹೇಳ್ತೀನಿ ನಿಮಗೆ ಸೆಟಲ್ಮೆಂಟ್ದಾಗ ಒಂದು ದಂಡಿನ ದುರ್ಗಮ್ಮ ಐತಿ ಈ ರೋಣ ರೋಡ್ಗೆ ರೋಣ ರೋಡ್ಗೆ ದಂಡಿನ ದುರ್ಗಮ್ಮ ಅಂತ ಐತಿ ಅದು ಏನು ಆಚರಿಸ್ತಾರೆ ಅಂದರೆ ವರ್ಷಕ್ಕೆ ಒಮ್ಮೆ ದೊಡ್ಡ ಹಬ್ಬ ಆಗತ್ತೆ ರಿ ಆ ಕಡೆ ಪುಣೆ ಮಂದಿ ಎಲ್ಲ ಸೆಟ್ಲ್ ಮಂದಿ ಕೊರ್ರ್ ಮಂದಿ ಕುಂಚಿಕರ್ರ್ ಮಂದಿ ಕಳುವು ಮಾಡೋರೇ ಬರ್ತಾರೆ ಅಲ್ಲಿ ಬರೇ ಕಳುವು ಮಾಡೋರೇ ಬಂದಿರ್ತಾರೆ ಆದ್ರೆ ಕಳುವು ಮಾಡೋ ಹೊತ್ನಾಗ ಆ ದಂಡಿನ ದುರ್ಗಮ್ಮಗೆ ಬೇಡ್ಕೊಂಡು ಹೋಗ್ತಾರ ನಾವು ಇವತ್ತು ಈ ಮನೆ ಕಳುವು ಮಾಡ್ತೀವಿ ಈ ಮನೆ ಕಳುವು ಮಾಡೋ ಹೊತ್ತಿನಾಗ ನಾವು ಸಿಗಬಾರದು ನಿನಗೆ ಮುಂದಿನ ವರ್ಷ ಜಾತ್ರಿಗೆ ಬಂದ್ರೆ ನಾ ನಿನಗೆ ನಾಲ್ಕಾಣೆ ಪಾಲು ಕೊಡ್ತೀನಿ ಅಂತ ಬೇಡ್ಕೊತಾರೆ ಲಕ್ಷಾಂತರ ಜನ ಬರ್ತಾರೆ ರಿ ದಂಡಿನ ದುರ್ಗಮ್ಮಕ್ಕೆ ಆ ಪುಣೆ ಮಹಾರಾಷ್ಟ್ರ ಮಂದಿ ಟ್ಯಾಕ್ಟರ ಕಾರ್ ಮಾಡ್ಕೊಂಡು ಎಲ್ಲ ಹೆಣ್ಣು ಗಂಡು ಮೂರು ದಿನ ದೊಡ್ಡ ಜಾತ್ರಿ ಇರ್ತೈತಿ ರೀ ಕುರಿ ಪ್ರಾಣಿ ಹಿಂಸೆ ಮಾಡ್ಬಾರ್ದ್ ಅಂತಾರೆ ಪ್ರಾಣಿ ಬಲಿ ಕೊಡ್ತಾರೆ ದೊಡ್ಡ ಜಾತ್ರೆ ರೀ ಅದು ಭಾಳ ದೊಡ್ಡ ಜಾತ್ರೆ ಅವಾಗ ಹೋಗೋ ಹೊತ್ನ್ಯಾಗುನು ಅವ್ರು ಹಂಗೆ ಸುಮ್ನೆ ಹೋಗಂಗೆ ಇಲ್ಲ ರಿ ಯಾರ್ದಾರೂ ಮನೆ ಕಳುವು ಮಾಡ್ಕೊಂಡೇ ಹೋಗ್ತಾರೆ ಆ ಅದು ಒಂದು ದೊಡ್ಡ ದಂಡಿನ ದುರ್ಗಮ್ಮನ ಜಾತ್ರೆ ಮೂಢನಂಬಿಕೆ ಅದೇನೂ ದೊಡ್ಡ ಗುಡಿ ಇಲ್ಲ ರಿ ಒಂದು ಬೇವಿನ ಗಿಡ ದೊಡ್ಡ ಬೇವಿನ ಗಿಡ ಐತ್ರಿ ಬೇವಿನ ಗಿಡಕ್ಕೆ ಒಂದು ಬ್ಯಾಕ್ಸೈಡ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಟ್ಟಾರೆ ಆ ಮೂರ್ತಿ ಪ್ರತಿಷ್ಠಾಪನೆಗೇ ಅಷ್ಟು ಗದ್ದಲ ಆಗುತ್ತೆ ಅಷ್ಟು ಜನ ಬರ್ತಾರೆ ಬರೇ ಅಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಕಳ್ರೇ ಬರ್ತಾರೆ ಕಳ್ರು ಅಂದ್ರೆ ಏನು ರಿ ಮನೆ ಕಳುವು ಮಾಡೋವ್ರು ದರೋಡೆ ಮಾಡೋವ್ರು ಇಂಥವ್ರೇ ಬರ್ತಾರೆ ಆಕಿಗೆ ಬೇಡ್ಕೊಂಡು ಹೋಗಿಬಿಟ್ರೆ ಯಾವ ಸಮಸ್ಯೆಗಳೂ ಅವರಿಗೆ ಬರಂಗಿಲ್ಲ ರಿ ಅಂಥ ದಂಡಿನ ದುರ್ಗಮ್ಮ ಇವತ್ತಿಗೂ ನಾವು ಸ್ವತಃ ನೋಡ್ತೀವಿ ಜಾತ್ರಿಗೆ ಹೋಗ್ತೀವಿ ನಾವು ಆ ಜಾತ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಆ ಜಾತ್ರೆ ಅಷ್ಟು ವೈಭವದಿಂದ ನಡೀತದೆ ಆಮೇಲೆ ನಾಲ್ಕಾಣೆ ರೊಕ್ಕಿಲ್ಲ ಅಂದರೆ ಆಕಿಗೆ ಬೇಡ್ಕೊಂಡಿದ್ದ ಪ್ರಕಾರ ಬಂಗಾರ ಹಾಕ್ತಾರೆ ಒಂದು ದೊಡ್ಡ ಡಬ್ಬಿ ಮಾಡ್ಯಾರ ಆಕಿಗೆ ನಾಲ್ಕಾಣೆ ಪಾಲು ಇಡೋದು ಆ ದಂಡಿನ ದುರ್ಗಮ್ಮಗೆ ಊಟ ಮಾಡಿ ಅವ್ರಿಗೆ ಪ್ರಾಣಿ ಬಲಿ ಕೊಟ್ಟು ಕುರಿ ಕೋಳಿ ಅಂತ ಪ್ರಾಣಿ ಬಲಿ ಕೊಟ್ಟು ಹೋಗ್ತಾರೆ ಮೂಢನಂಬಿಕೆ ಇನ್ನೂ ಕರ್ನಾಟಕದಗಾಗಲಿ ದೇಶದಾಗ ದೇಶದಾಗಲಿ ಇನ್ನೂ ಹೋಗಿಲ್ಲ ಹೆಚ್ಚಿಗೆ ಆಗತ್ತೆ ಹೊರತು ಕಡಿಮೆ ಈ ಸವದತ್ತಿ ಎಲ್ಲಮ್ಮನ ಗುಡ್ಡ ಅಂತೈತಿ ಸವದತ್ತಿ ಅಲ್ಲಿ ದೇವದಾಸಿ ಪದ್ಧತಿ ಇತ್ತು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈ ಕ್ರಮೇಣ ಕ್ರಮೇಣ ದೇವದಾಸಿ ಪದ್ಧತಿಯಂತಂದರೇನು ದೇವ ದೇವದಾಸಿ ಪದ್ಧತಿ ಅಂತಂದ್ರೆ ನಾವು ಏನು ಮಾಡ್ಬೇಕ್ ಅಂತಂದ್ರೆ ಬೇವಿನ ತಪ್ಲು ನಾವು ಹೆಣ್ಣುಮಕ್ಳು ಕಟ್ಟಿಕೊಂಡು ಗುಡಿಗೆ ಹೋಗಬೇಕು ಗುಡಿಗೆ ಹೊ ಅದು ಅದು ದೇವದಾಸಿ ಪದ್ಧತಿ ಭಾಳ ಹೊಲಸು ಪದ್ಧತಿ ಅದು ಇತ್ತಿತ್ಲಾಗಿ ಆ ದೇವದಾಸಿ ಸರ್ಕಾರದವರು ಆ ದೇವದಾಸಿ ಪದ್ಧತಿಗೆ ಕಡಿವಾಣ ಹಾಕ್ಯಾರ ದೇವದಾಸಿ ಪದ್ಧತಿ ಈಗ ಒಂದು ಒಂದು ಪರ್ಸೆಂಟ್ ನಮ್ಮ ಕರ್ನಾಟಕದಾಗ ಉಳಿದೈತಿ ಆದ್ರೂ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ದೇವದಾಸಿ ಪದ್ಧತಿ ನಡಿತಾವೆ ನಮ್ಮ ಇನ್ಫೋಸಿಸ್ ಸುಧಾಮೂರ್ತಿಯವ್ರೂ ಕೂಡ ಈ ದೇವದಾಸಿ ಪದ್ಧತಿ ಬಗ್ಗೆ ಭಾಳ ಬುಕ್ಕೂ ಬರೆದಾರ ಅವರಿಗೆ ಆಸರೆ ಆಗಲಿಕ್ಕೆ ಅವ್ರಿಗೆ ಮನೆ ಕಟ್ಟಿ ಕೊಟ್ಟಾರ ಈ ಪದ್ಧತಿಗಳು ಮೊದ್ಲಿಂದವೆ ಇವು ಈ ದೇವದಾಸಿ ಪದ್ಧತಿ ಆಗಲಿ ಮೂಢನಂಬಿಕೆ ಆಗಲಿ ಕೆಲವೊಂದು ಇವು ಇನ್ನೂ ಹೋಗಿಲ್ಲ ಇನ್ನೂ ಒನ್ ಪರ್ಸೆಂಟ್ ಈ ಬೊಮ್ಮಸಾಗರ ಅಂತ ಒಂದು ರೋಣ ಕಡೆ ಒಂದು ಊರು ಐತಿ ಅಲ್ಲಿ ಅಲ್ಲಿ ದೊಡ್ಡ ಜಾತ್ರೆ ನಡೀತದೆ ಲಕ್ಷಾಂತ್ರ ಜನ ಬರ್ತಾರೆ ಬೊಮ್ಮಸಾಗ್ರದಾಗ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಪ್ರಾಣಿದಯಾ ಸಂಘದವರು ಅವರು ಬಂದು ಪೋಲಿಸ್ರು ಬಂದು ಅದನ್ನು ತಡಿಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾರೆ ಆ ಬೊಮ್ಮಸಾಗರ ಜಾತ್ರೆ ಒಳಗೆ ಕೋಳಿ ಕುರಿ ಎತ್ತು ಮೇ ಇದನ್ನು ಇದು ಆಕಳು ಎಮ್ಮೆ ಇಂಥವನ್ನು ಅಲ್ಲಿ ಬಲಿ ಕೊಡ್ತಾರೆ ಅಗ್ದಿ ಓಪನ್ ಕೊಡ್ತಾರೆ ಎಷ್ಟು ಪ್ರಾಣಿದಯಾ ಸಂಘದವ್ರು ಬಂದ್ರೂ ಬಿಡೊಂಗಿಲ್ಲ ಅವರು ಯಾರು ಬಂದರೂ ಬಿಡೊಂಗಿಲ್ಲ ಇನ್ನೂ ಕಡಿಮೆ ಆಗಬೇಕು ಇನ್ನೂ ಈ ಕಡಿಮೆ ಆಗ್ಬೇಕು ಅಂತಂದ್ರೆ ಪ್ರಾಣಿದಯಾ ಸಂಘದವರು ಇದನ್ನು ಭಾಳ ಅನುಕೂಲತೆ ಮಾಡಬೇಕು ಆದರೆ ಇತ್ತಿತ್ಲಾಗಿ ಪ್ರಾಣಿದಯಾ ಸಂಘದವ್ರು ಮೂಢನಂಬಿಕೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ ಹೊರತು ಕಡಿಮೆ ಆಗಿಲ್ಲ ಇಂಥವು ಭಾಳ ಘಟನೆಗಳು ಈ ನಮ್ಮ ಕರ್ನಾಟಕದೊಳ್ಗೆ ಮೂಢನಂಬಿಕೆ ಇನ್ನೂ ಹೆಚ್ಚಿಗೆ ತಾಂಡವವಾಡ್ತಿದೆ ಆಮೇಲೆ ಈ ದಂಡಿನ ದುರ್ಗಮ್ಮ ಅಂತಂದರೆ ಅಂತೂ ಇದು ಫೇಮಸ್ ಫೇಮಸ್ ಒಂದು ಜಿಲ್ಲೆ ಇದೆ ಗದಗ ಜಿಲ್ಲೆ ಆ ಮಂದಿನೇ ಬರ್ತ ಪುಣೆ ಮಹಾರಾಷ್ಟ್ರ ಕೊಲ್ಲಾಪುರ ಜನ ಎಲ್ಲವೂ ಈ ದಂಡಿನ ದುರ್ಗಮ್ಮಗೆ ಜಾತ್ರಿಗೆ ಬಂದು ಪ್ರಾಣಿ ಬಲಿ ಕೊಟ್ಟು ಕಳುವು ಮಾಡಿದಂಥ ವಸ್ತು ಒಳ್ಗೆ ನಾಲ್ಕಾಣೆ ಆಕೆಗೆ ಆ ತಾಯಿ ಇದಕ್ಕೆ ಪಾದಕ್ಕೆ ಇಟ್ಟು ಆ ತಾಯಿ ಪಾದಕ್ಕೆ ಇಟ್ಟು ಹೋಗೋ ಹೊತ್ನ್ಯಾಗ ಮತ್ತೆ ಕಳುವು ಮಾಡ್ಕೊಂಡು ಹೋಗ್ತಾರೆ ಇದು ನಾವು ಕಣ್ಣಾರೆ ನೋಡೀವಿ ನಾವೇನು ಇದು ಕ ದಂಡಿನ ದುರ್ಗಮ್ಮನ ಜಾತ್ರೆ ಅಂದ್ರೆ ಫೇಮಸ್ ಜಾತ್ರೆ ಗದಗಿನಾಗ ಇಂಥವು ಹಲವಾರು ಉದಾಹರಣೆಗಳು ಈ ನಮ್ಮ ಕರ್ನಾಟಕದೊಳ್ಗೆ ಇನ್ನೂ ಮೂಢನಂಬಿಕೆ ಇನ್ನೂ ಹೋಗಿಲ್ಲ ಈ ಮೂಢನಂಬಿಕೆ ಹೋಗ್ಬೇಕಾಗತ್ತಂದ್ರೆ ಇದಕ್ಕೆ ಒಂದು ಪಠ್ಯಪುಸ್ತಕ್ಕೆ ಪಠ್ಯ ಪುಸ್ತಕದ ಪ್ರಕಾರ ಒಂದು ಬೇರೆ ಬೇರೆ ರೀತಿ ಒಳಗಡೆ ಈ ಮೂಢನಂಬಿಕೆಯ ಬಗ್ಗೆ ನಾವು ಮಂದಿಗೆ ಹೇಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಈ ದೇವದಾಸಿ ಪದ್ಧತಿ ಈ ಮೂಢನಂಬಿಕೆ ಹಾಗೂ ಪ್ರಾಣಿಬಲಿ ಕೊಡೋದು ಇನ್ನೂ ನಮ್ಮ ರಾಜ್ಯದಾಗ ನಿಂತಿಲ್ಲ ಈ ಇದನ್ನು ಈ ನಿಲ್ಬೇಕು ಅಂತಂದ್ರೆ ಈ ನಿಲ್ಬೇಕು ಅಂದ್ರೆ ಈಗಿನ ಯುವಕರು ಈಗಿನ ಯುವಕರು ಈ ಒಂದು ಈ ಈ ಹೋರಾಟಕ್ಕೆ ಮುಂಚೂಣಿಯಾಗಿ ಈ ಪದ್ಧತಿ ಸರಿಯಿಲ್ಲ ಪದ್ಧತಿ ಮಾಡೋದರಿಂದ ನಮಗೆ ಇದು ಆಗತ್ತೆ ಮೊದ್ಲೆಲ್ಲ ಈ ಪದ್ಧತಿಗಳು ಭಾಳ ಇದ್ದವು ಆದ್ರೆ ಈಗ ಪದ್ಧತಿ ಭಯಂಕರ ಇವು ಆಗಿದಾವು ಈ ಟೈಪು ನಾವು ನೋಡೀವಿ ಮೂರು ದಿನ ದಂಡಿನ ದುರ್ಗಮ್ಮ ಆಗಲಿ ಬೊಮ್ಮಸಾಗರ ಜಾತ್ರೆಯಾಗಲಿ ಸವದತ್ತಿ ಯಲ್ಲಮ್ಮನ ಜಾತ್ರಿಗಂತೂ ಅವಾಗ ಎಷ್ಟು ಜನ ದೇವದಾಸಿ ಪದ್ಧತಿ ದೇವದಾಸಿ ಪದ್ಧತಿಯಂತಂದ್ರೆ ಅವಾಗ ಹೆಚ್ಚಿಗೆ ಇತ್ತು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಈಗ ಎಷ್ಟೋ ಕ್ರಮೇಣ ಕಡಿಮೆ ಆಕೊತ ಬಂದದ ಆದ್ರೂ ಇನ್ನೂ ಒಂದು ಮೂರ್ನಾಲ್ಕು ಪರ್ಸೆಂಟೇಜ್ ಐದು ಪರ್ಸೆಂಟೇಜ ಈ ಮೂಢನಂಬಿಕೆ ಈ ಮೂಢನಂಬಿಕೆ ಅನ್ನೋದು ಇನ್ನೂ ಇದು ತಾಂಡವವಾಡ್ತದೆ ಸಂಸ್ಕೃತಿ ಸುಸಂಸ್ಕೃತರು ಹಾಗೂ ವಿದ್ಯಾವಂತರು ಈ ಒಂದು ಈ ಒಂದು ಇದನ್ನು ಅಭಿಯಾನ ಮಾಡಿ ಈ ಅಭಿಯಾನದಿಂದ ಮೂಢನಂಬಿಕೆ ಕಡಿಗೊಳಿಸ್ಬೇಕು ಇಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಆಗತ್ತೆ ಆಮೇಲೆ ಇಲ್ಲಿ ತಲ್ನೋವು ಬಂದ್ರೆ ತಲ್ನೋವು ಬಂದರೆ ಬಟ್ಟಿಗೆ ತಲಿಗೆ ಕಂಬಾರನ ಕಡೆ ಹೋದೆ ತಲ್ನೋವು ಬಂದರೆ ಮೆಡ್ಶಿನ್ ಡಾಕ್ಟ್ರಿಗೆ ಹೋಗ್ತೀವಪ್ಪ ದವಾಖಾನಿಗೆ ಹೋಗ್ತೀವಿ ತಲ್ನೋವು ಬಂದ್ರೆ ಬಟ್ಟಿಗೆ ಉಂಗುರ ಸುತ್ಕೊಂಬಿಡ್ತೀವಿ ಕಂಬಾರ ಕಡೆಗೆ ಹೋಗಿ ಕಂಬಾರ ಅಂದರೆ ಯಾರು ಗೊತ್ತೈತೇನು ಕಬ್ಬಿಣ ಕಾಸವ ಕಬ್ಬಿಣ ಕಾಸ ಕುಲ್ಮೆ ಮಾಡವ ಆ ಕುಲ್ಮೆ ಮಾಡೊವ್ನ ಕಡೆ ಹೋಗಿ ಅದು ರವಿವಾರ ದಿನಾನೇ ಹೋಗ್ಬಕು ನಾವು ರವಿವಾರ ದಿನಾನೇ ಹೋಗಬೇಕು ಅಲ್ಲಿ ಕುಳ್ವಿ ಮಾಡೋವ್ನ ಕಡೆ ಹೋಗಿ ನಿಲ್ಲಬೇಕು ಅವ್ನ ಕಡೆ ಅವ ಒಂದು ಕಬ್ಬಿಣದ್ದು ಉಂಗುರ ಮಾಡಿ ಬಟ್ಟಿಗೆ ಹಾಕ್ತಾನೆ ಬಟ್ಟು ಕಾಲಿನ ಬಟ್ಟಿಗೆ ಹಾಕ್ತಾನೆ ಆ ಹಾಕೋದರಿಂದ ಅರೆ ತಲೆ ಕಡಿಮೆ ಆಗತ್ತಂತೆ ಆ ಇದ್ದ ಡಾಕ್ಟ್ರ್ ಎಲ್ಲ ಇದ್ದ ಡಾಕ್ಟ್ರ್ ಎಲ್ಲ ದವಾಖಾನೆ ಮುಚ್ಕಂಡು ಓಬಕ್ ನೋಡಿ ಇದ್ದ ದವಾಖಾನೆ ಡಾಕ್ಟ್ರ್ ಎಲ್ಲ ದವಾಖಾನೆ ಇಂಥ ಮೂಢನಂಬಿಕೆಗಳು ಭಾಳ ಅವೆ ಇಂಥವು ಇಂಥ ಮೂಢನಂಬಿಕೆಗಳು ಶಾಸ್ತ್ರ ಶಾಸ್ತ್ರ ಕೇಳ್ತಾರೆ ಗಿಳಿ ಶಾಸ್ತ್ರ ಆ ಶಾಸ್ತ್ರ ಶಾಸ್ತ್ರ ಕೇಳ್ದವ ಏನು ಉದ್ಧಾರಗ್ತಾನೇನು ಯಾರೊದ್ ಅವ್ನ ಹೊಟ್ಟೆಪಾಡು ಅವ್ನ ಜೀವನ ಆ ಶಾಸ್ತ್ರ ಹೇಳ್ದವಂಗ ಅವ್ನ ಹೊಟ್ಟೆಪಾಡು ಇಂಥ ವಿಷಯಗಳು ಮೂಢನಂಬಿಕೆ ಇನ್ನೂ ನಮ್ಮ ರಾಜ್ಯದಾಗ ಭಾಳವ ಇದರಿಂದ ಈ ಮೂಢನಂಬಿಕೆ ಹೋಗ್ಬೇಕು ಅಂತಂದ್ರೆ ನಮ್ಮ ಸರಕಾರದವರಾಗಲಿ ಈಗಿನ ಯುವಕರಾಗಲಿ ನಾವು ಈ ಮೂಢನಂಬಿಕೆ ಬಗ್ಗೆ ತಿಳಿವಳ್ಕೆ ಹೇಳಬೇಕು ತಿಳಿವಳ್ಕೆ ಹೇಳಿದರೆ ನಮ್ಮ ಈ ಮೂಢನಂಬಿಕೆ ಹೋಗಲಾಡಿಸಲು ನಮಗೆ ಭಾಳ ಚಲೋ ಆಗ್ತೈತಿ ಇಂಥವು ಭಾಳವೆ ಸರ್ಪ ಹುಣ್ಣು ಅಂತ ಅಂತಾರೆ ಒಂದು ಸರ್ಪ ಹುಣ್ಣು ಅಂತ ಆಗತ್ತೆ ಸರ್ಪ ಹುಣ್ಣು ಕ್ಯಾವಿಲಿ ಬಣ್ಣ ಬರಸ್ತಾರೆ ಕ್ಯಾವಿಲಿ ಬಣ್ಣ ಬರ್ಸಿದರೆ ಆ ಸರ್ಪ ಹುಣ್ಣು ಹೋಗ್ತೈತೆ ಇಂಥ ಮೂಢನಂಬಿಕೆಗಳು ಇತ್ತಿತ್ಲಾಗಿ ಭಾಳ ಆಗ್ಯಾವೆ ಇವು ಇತ್ತಿತ್ಲಾಗಿ ಭಾಳ ಆಗ್ಯಾವೆ ಇದನ್ನು ಎಷ್ಟೋ ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗೈತೆ ಈಗ ಇನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಐತಿ ಅದು ಇಷ್ಟು ಮೂಢನಂಬಿಕೆ ಈ ಮೂಢನಂಬಿಕೆಯಿಂದ ಎಷ್ಟೋ ಜನರೂ ಹೊಟ್ಟೆ ತುಂಬ್ಸ್ಕೊಂಡ್ ಕೂತಾರ ಅವ್ರಿಗೆ ಇದು ಒಂದು ಲಾಭ ಆಗಿದೆ ಇದ ಮೂಢನಂಬಿಕೆ ಇರೋದರಿಂದ ಅವ್ರ್ಗೆ ದೊಡ್ಡ ಲಾಭ ಆಗಿದೆ ಅವ್ರದ್ದು ಜೀವನ ನಡೀತಾ ಇದೆ ಅದನ್ನು ಬಿಡ್ ಬಿಡಿರಿ ಅಂತಂದ್ರೆ ಬಿಡಂಗಿಲ್ಲ ಬಿಡಂಗಿಲ್ಲ ಯಾಕೆ ತಲೆ ತಲಾರಂತ್ ಇದು ಅನಾವಶ್ಯಕತೆ ಮೊದ್ಲಿಂದ ಬಂದು ಬಿಟ್ಟೈತಿ ಇದು ಮೂಢನಂಬಿಕೆ ಆ ಬಿಟ್ಟಿಯ ಏನಾರೂ ಆಗುತ್ತೇನಪ್ಪ ದುರ್ಗವ್ವ ಏನು ಮಾಡಿರ್ತಾಳೋ ನಮ್ಮ ದ್ಯಾಮವ್ವ ಏನು ಮಾಡ್ತಾಳೋ ಯಪ್ಪಾ ನಾವು ದ್ಯಾಮವ್ವ ಹಂಗೆ ಅಂದ್ವಿ ದುರ್ಗವ್ವಗೆ ಹಂಗೆ ಅಂದ್ವಿ ನಾವು ಅಂಥಾದ್ದು ಹಂಗೆ ಮಾಡಿದರೆ ತಪ್ಪು ಆಗ್ತೈತಿ ಇವೆಲ್ಲ ಮೂಢನಂಬಿಕೆಗಳು ದುರ್ಗವ್ವ ದ್ಯಾಮವ್ವ ದೇವರು ಇರಬೇಕು ದೇವ್ರು ಎಷ್ಟು ಇರಬೇಕು ದೇವ್ರ ಹಲವು ರೂಪಗಳು ಅವು ಆದ್ರೆ ದುರ್ಗವ್ವನ ನಂಬಿದೆ ದ್ಯಾವಮ್ಮನ ನಂಬಿದೆ ಮೂಢನಂಬಿಕೆನ ನಂಬಿದೆ ಮೂಢನಂಬಿಕೆ ಇರೋದರಿಂದ ಭಾಳ ತೊಂದರೆ ಆಗತ್ತೆ